ವೃತ್ತಿಪರ ಈಜುವಿಕೆ ಅಂದರೆ ಭಿನ್ನವಾಗಿರ್ತವೆ ಆದರೆ ಬಾವಿಗಳಲ್ಲಿ ಈಜಾಡ್ತೀವಿ ಈಜಾಡೋ ಥರದಲ್ಲಿ ನಿಲುವು ಈಜು ಅಂತ ಒಂದೇ ಕಡೆ ನಿಂತ್ಕೊಂಡು ಈಜಾಡ್ತಾ ಇರ್ತೀವಿ ಅಥವಾ ಮುಂದೆ ಹೋಗೋದು ಅಂದರೆ ಹೊಟ್ಟೆ ಕೆಳ್ಗೆ ನೀರು ಎಳಕೊಂಡು ಕೈ ಕಾಲು ಅಡಿಸ್ಕೊಂಡು ಕಪ್ಪೆ ಥರ ಮುಂದುಕ್ಕೆ ಹೋಗ್ತಾ ಇರ್ತೀವಿ ಅಥವಾ ಕಾಲು ಬಡ್ಕೊಂಡು ಹೋಗ್ತೀವಿ ಮುಂದೆ ಕೆಳ್ಗೆ ಕೈ ಹಿಡಕೊಂಡು ಕೈ ಕಾಲು ಉದ್ದುದ್ದ ಬೀಸ್ಕೊಂಡು ಹೋಗ್ತಾ ಇರ್ತೀವಿ ನದಿಗಳಲ್ಲೂ ಈಜಾಡ್ತೀವಿ ನದಿಗಳಲ್ಲಿ ಎದುರು ಈಜೋಕ್ಕಾಗಲ್ಲ ನೀರು ಹರೀತಾ ಇರ್ತವಲ್ಲ ನೀರು ಯಾವ ಕಡೆ ಹರಿತಾಯಿದೆಯೋ ಆ ಕಡೆನೇ ಹೋಗ್ತಾರೆ ಸಲೀಸಾಗಿ ಈಜಿಕೊಂಡು ಹೋಗ್ತೀವಿ ಸಮುದ್ರದಲ್ಲಿ ಕೂಡ ಈಜಾಡ್ತೀವಿ ಸಮುದ್ರದಲ್ಲಿ ಈಜಾಡಿದ್ದೀವಿ ಈಜಾಡ್ತೀವಿ ಸಮುದ್ರದಲ್ಲಿ ಹೇಗೆ ಅಂದರೆ ಸ್ಟಾಟಿಂಗ್ ದಡದಲ್ಲಿ ಈಜಾಡೋಕ್ಕಾಗಲ್ಲ ಅಲೆ ಬಂದು ಎತ್ತಿ ಎತ್ತಿ ಹೊಡಿತಾ ಇರ್ತವೆ ದಡಕ್ಕೆ ಬರ್ತಾ ಇರ್ತೀವಿ ಒಳಕ್ಕೆ ಹೋಗ್ತಾಯಿರ್ತೀವಿ ಆ ಅಲೆಗಳು ಬಿಟ್ಟು ಬಿಟ್ಟು ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ರೆ ಅಲ್ಲಿ ಪ್ರಶಾಂತವಾಜಿ ನೀರು ನಿಂತಿರ್ತವೆ ಅಲೆ ಬಡಿದ್ರು ನಮ್ಗೆ ಏನೂ ಅನಿಸಲ್ಲ ಅಲ್ಲಿ ತುಂಬ ಚೆನ್ನಾಗಿ ಇಷ್ಟವಾಗಿ ಈಜಾಡ್ಬೋದು ಮತ್ತು ಈಜುಕೊಳದಲ್ಲೂನೂ ಈಜಾಡ್ತೀವಿ ಈಜುಕೊಳದಲ್ಲಿ ಏನಪ್ಪ ಅಂತ ಅಂದರೆ ಸ್ಟಾಟಿಂಗ್ ಇಳಿತಿವಲ್ಲ ಅಲ್ಲಿ ಒಂದು ಅರ್ಧ ಅಡಿ ಇರ್ತವೆ ಒಂದು ಅ ಇರ್ತವೆ ಆರು ಅಡಿ ಇರ್ತಾವೆ ವಿತಿನ್ ಹದಿನೈದು ಅಡಿವರ್ಗೆ ಆಳ್ವಾಗಿ ಇರ್ತವೆ ತುಂಬ ಚೆನ್ನಾಗಿರತ್ತೆ ನಿಲ್ವು ಈಜಾಡ್ಬೋದು ಕಾಲು ಹೊಡ್ಕೊಂಡು ಆಡ್ಬೋದು ಮುಂದುಕ್ಕೆ ಹೋಗ್ಬೋದು ಚೆನ್ನಾಗಿರ್ತೈತೆ ಹಿಂದೆ ಹೋಗೋದು ಮಲ್ಕಬಿಡ್ಬೋದು ಹಾಗೇನೇ ಏನೂ ಬೇಸರ ಇಲ್ದಿರ ನೀರಲ್ಲಿ ಆ ಥರಯೆಲ್ಲ ಇರ್ತದೆ